ನಮಸ್ಕಾರ ರೀ ಮೇಡಮ್ ಹೇಳಿರಿ ಹೌದು ರೀ ನಿಮ್ಗೆ ಅರಾಮ ಇಲ್ಲ ಇಲ್ಲ ರಿ ಅವ ಅವ್ನಿಗೆ ಆರಾಮ ಅಂದ್ರೆ ಅಷ್ಟಕ್ಕನ ಏನಿಲ್ಲ ಕ್ಲಾಸಿಗೆ ಕುಂದಿರಬಹುದು ಅಂತ ಅನ್ಕೊಂಡಿದ್ದೆ ರೀ ಆದರೆ ತಂದೆ ಸ್ಕೂಲಿಗೆ ಬಿಟ್ಟಿದ್ದು ರೀ ಅಲ್ಲೇ ಅಲ್ಲೆ ಸ್ಕೂಲಿನಾಗ ಒಂದು ಒಂದು ಹಾಫ್ ಆನ್ ಅವರ್ ಹಂಗೆ ರೆಸ್ಟ್ ಮಾಡ್ಲಕ್ಕೆ ಕೊಡಿ ರಿ ಅವ್ನಿಗೆ ಅಲ್ಲಿ ರೆಸ್ಟ್ ಮಾಡಿದ ಮೇಲೆ ಏನರ ಆರಾಮ ಆಯ್ತಂದರೆ ಓಕೆ ರೀ ಜಸ್ಟ್ ನಾರ್ಮಲ್ ಅಂದರೆ ಇಲ್ಲರಿ ನಾವು ಇಲ್ಲಿ ಕೆಲ್ಸದ ಮೇಲೆ ಇದ್ದೀನಿ ರೀ ಮತ್ತೆ ಬರಬೇಕಂದ್ರೆ ಭಾಳ ಲೇಟ್ ಆತದೆ ಅದ್ರ ಸಂಬಂಧ ಒಂದು ಸ್ವಲ್ಪ ನೀ

ಅವ್ರುನು ಜಾಬಿಗೆ ಹೋಗ್ತಾರಿ ಬಟ್ ಜಾಬ್ ಮಾಡಾಕಂತ ಇರ್ತಾರೆ ಅದಕ್ಕಂತ ಒಂದು ಸೊಲ್ಪ್ ಇದು ಆಗಕತ್ತದೆ ರೀ ರೀ ಇಲ್ಲರಿ ನಾವು ನಮ್ಮ ವೈಫು ನಮ್ಮ ಮಗ ಅಷ್ಟೇ ಇರ್ತೀವಿ ರೀ ಇಲ್ಲಿ ಮತ್ತೆ ಇಲ್ಲಾಂದರೆ ಮತ್ತೆ ಅಲ್ಲಿಗೆ ಊರಲೆ ಬರ್ಬೇಕಂದರೆ ಬಿ ಭಾಳ ಲೇಟ್ ಆಗ್ತ ಒಂದು ತಾಸು ಎರಡು ತಾಸು ಹಾದಿ ಆಗ್ತದ್ ರೀ ಒಂದು ತಾಸು ನೋಡ್ಕೊಂದು ಇರ್ರಿ ನಾನೇ ಬರ್ತಿನಿ ರೀ ಅಲ್ಲಿಗೆ ಅದೇ ರೀ ವ್ ಅಲ್ಲಿ ನಾ ಇಲ್ಲಿಂದ ಬಿಟ್ಟೆ ಅಂದರೆ ಒಂದು ತಾಸ್ನಾಗೆ ಅಲ್ಲಿ ಇರ್ತಿನಿ ರೀ ಆ ಒಂದು ತಾಸ್ನಾಗೆ ನಾನು ಎಲ್ಲಾನು ಅಲ್ಲೆ ರೆಸ್ಟ್ ಮಾಡಕೆ ಹೇಳಿ ರಿ ಒಂದು ಸ್ವಲ್ಪ ನೀವೊಂದು ಸ್ವಲ್ಪ ನೋಡಿಕೊ ರೀ ಅವನ್ನು ಸಣ್ಣ ಕೂಸು ಅದೆ ರೀ ಮತ್ತೆ ಮನ್ಯಾಗೆ ಇಲ್ಲರಿ ಅವ್ನಿಗೆ ಏನಂದರೆ ಅವ್ನ್ಗೆ ಟ್ಯಾಬ್ಲೆಟ್ ಕೊಟ್ಟು ಹಾಕಿಸಿ ಬಂದಿದ್ದು ರಿ ಕರ್ಕೊಂಡು ಬಂದಿದ್ದು ಆದ್ರೆ ಆರಾಮ ಆಗ್ತದಂತ ಅನ್ಕೊಂಡಿದ್ದೆ ರಿ ಅದು ನೋಡಿದ್ರೆ ಹಿಂಗೆ ಆಗ್ತದೆ ಅನ್ಕೊಂಡು ಅಂದ್ರೆ ಬೀ ಅವಾ ನನ್ನ ಮಗನ ಅಲ್ಲಾ ರೀ ಕಡಿಮೆ ಆಗ್ತದಂತ ಅಂದ್ಕೊಂಡಿದ್ದೆ ಹಾಂ ರೀ ರೆಸಿಸ್ಟೆನ್ಸ್ ಫಾರ್ ಸ್ವಲ್ಪ ಹೆಚ್ಚಿಗೆ ಇರ್ತದಲ್ಲ ರಿ ಆಯ್ತು ಆಯ್ತು ತಗೊರಿ ಮೇಡಮ್ ನೀವು ಒಂದು ತಾಸ್ನಾಗೆ ಬರ್ತೇನೆ ರೀ ಒಂದು ಸ್ವಲ್ಪ ಅವನಿಗೆ ನೋಡಕೋತ ಕುಂದ ರೀ ನೋಡಿಕೋತ ಕುಂದ ರೀ ಅಂದರೆ ಅವನಿಗೆ ಎಲ್ಲಾನು ಒಂದು ಸ್ವಲ್ಪ ರೆಸ್ಟ್ ಮಾಡಕೆ ಕುಂದಿಸು ರೀ ಅವ್ನಿಗೆ ಸ್ವಲ್ಪ ಎಂತೋ ಹಣ್ಣು ತಿನ್ನದ್ದಾಂಗ ಹಾಂ ರೀ ಹ್ಞೂ ಎಲ್ಲೋ ಒಂದು ಸ್ವಲ್ಪ ತಿನ್ನು ಹಂಗೆ ಅದೊಂದು ಸ್ವಲ್ಪ ಎಂತ ತಿನ್ನಿಸಿದ್ರಿ ಅಂತಂದರೆ ಛಲೋ ಇರ್ತದೆ ತಿನ್ನಿಸಿ ಅಂದರೆ ಅವ ಸುಮ್ಮನೆ ಮಕ್ಕೊಂಡರೆ ಅವನ್ನ ಕರ್ಕೊಂಡು ಬರ್ಲಾಕೆ ಒಂದು ಸ್ವಲ್ಪ ಎನರ್ಜಿ ಇರ್ತದೆ ಅವ್ನ ಬಳಿನು

ಇದು ಇಲ್ಲ ರೀ ಆರಾಮ್ನಾಗೆ ಒಂದು ತಾಸ್ನಾಗೆ ಬರ್ತೆನೆ ರೀ ಹಾದಿ ಹದಿನೈದು ನಿಮಿಷದ್ದು ಅದೆ ರೀ ಒಂದು ತಾಸಿನಾಗೆ ಬರ್ತೆನೆ ರೀ ಕರ್ಕೊಂಡು ಬರ್ಲಾಕೆ ಆಯ್ತು ಆಯಿತು ಹ್ಞೂ ಬರ್ತೆನೆ ರಿ ಮೇಡಮ್ ಬರ್ತೆನೆ ಆಯ್ತು ಆಯ್ತು ರೀ ಮೇಡಮ್ ಹಾಂ ಸರಿ ರೀ ಆಯ್ತು ರೀ ಮೇಡಮ್ ಬಂದೆ ರೀ ಮ್ಯಾಮ್ ಒಂದು ತಾಸ್ನಾಗೆ ಬಂದೆ ರೀ ಬಂದೆ ರೀ ತ್ಯಾಂಕ್ಸ್ ರೀ